ಹಲೋ ನಮಸ್ತೆ ಮ್ಯಾಮ್ ನೀವು ಭಾಗ್ಯಲಕ್ಷ್ಮಿ ಮ್ಯಾಮ್ ಅಲ್ವಾ ಹಾಂ ಸ್ವಲ್ಪ ಹೊಟ್ಟೆನೋವಿತ್ತು ನಿಮ್ಮ ಕ್ಲಿನಿಕ್ಕಿಗೆ ಬಂದಿದ್ದೆ ನಿನ್ನೆ ಓಪನ್ ಇರಲಿಲ್ಲ ಫುಡ್ಡು ಅನ್ನ ಸಾಂಬಾರು ಮಧ್ಯಾಹ್ನ ಊಟ ಮಾಡಿದ್ದೆ ಹ್ಞೂ ಸ್ವಲ್ಪ ಹೊಟ್ಟೆನೋವೂ ಕಾಣಿಸ್ತಿತ್ತು ಅದಕ್ಕೆ ಬಂದಿದ್ದೆ ನೆನ್ನೇ ಹಾಂ ಇನ್ನೂ ತಗೊಂಡಿಲ್ಲ ಏನಾದರೂ ಮನೆಲೇ ಹಾಂ

ಹಾಂ ಹೇಳಿ ಹಾಂ ಹ್ಞೂ ಹೌದಾ ಹಾಂ ಹಾಂ

ಹೌದಾ ಹಾಂ ಸರಿ ಅರಶ್ಣಿನ ಸ್ವಲ್ಪ ತಗೊಂಡು ತಿನ್ನೋದಾ ಅಥ್ವ ನೀರಿಗೆ ಹಾಕೊಂಡು ಕುಡಿಯೋದ

ಹ್ಞೂ ಹಾಂ ಕಮ್ಮಿ ಆಗಿಲ್ಲ ಅಂದರೆ ಬರ್ತೀನಿ ಮ್ಯಾಮ್ ಹಾಂ ಅರಶ್ಣನ ನೀರಿಗೆ ಹಾಕೊಂಡು ಕುಡಿಬೋದಾ ಹಾಂ ಸರಿ ಆಯಿತು ಹಾಂ ಮಾಡ್ತೀನಿ ಆದ್ರೂ ಒಂದ್ ಸ್ವಲ್ಪ ಹೊರ್ಗಡೆ ಫುಡ್ ತಿಂದಿದ್ನಲ್ಲ ಹಾಗಾಗಿ ಹೊಟ್ಟೆನೋವು ಹಾಂ ಸರಿ ಸರಿ ಆಯಿತು ಮ್ಯಾಮ್ ತ್ಯಾಂಕ್ ಯು

ಹಾಂ ಸರಿ ಸರಿ ಆಯಿತು ಮ್ಯಾಮ್